ನಾವು ನಿಮಗೆ ಆಟೋ ಆನ್ಲೈಂದ ಬುಕ್ ಮಾಡಿದ್ದೇವ್ರಿ ಅದಕ್ಕೆ ನಿಮ್ಗೆ ಬರ್ಲಕ್ಕ ಹೇಳಿದ್ದೇವಲ್ಲ ನಾವು ಸದ್ಯಕ್ಕೀಗ ನಾವು ಮಂಗಳಪೇಟೆದಾಗ ಇರೋ ಇದ್ದೇವು ಬೆತ್ಲಂ ಕಾಲ್ನಿ ಮತ್ತಿಲ್ಲಿ ನಿಮ್ಗೆ ಬರ್ಬೇಕಾದ್ರೆ ಮತ್ತು ನಿಮ್ಗೆ ತೊಂದ್ರೆಯಾಯ್ತದಲ್ರಿ ಆಗಾಗ ಇಲ್ಲೆಲ್ಲ ಜುಲ್ಸ್ ನಡೆದದ ರ್ಯಾಲಿ ಅದ ಅದಕ್ಕೆ ನೀವೇ ಏನು ಮಾಡ್ರಿ ಅಂದ್ರೆ ನಿಮಗೊಂದು ನಾನು ಅಡ್ರೆಸ್ಸ್ನ ಹಾಕ್ತೆ ಈಗ ನಾ ಸದ್ಯಕ್ಕೆ ಮಂಗಲಪೇಟೆನಾ ಭವಾನಿ ಗುಡಿಗೆ ನಾನು ನಡ್ಕೊಂಡು ಬರ್ತೀನಿ ಅಲ್ಲೇರ್ದು ಮುಂದ್ಕೋತಾ ಪಬ್ಲಿಕ್ಕಿತ್ತಲ್ಲ ನಾನು ಅದ್ನ ದಾಟ್ಕೊಂಡು ನಾ ಪತ್ತಿದರಾಜ್ಗೆ ಬರ್ತೆ ಪತ್ತಿದ್ರಾಜಲ್ಲಿ ನೀವು ನಮ್ಮನ್ನ ಕ್ಯಾಚ್ ಮಾಡ್ರಿ ಯಾಕಂದ್ರೆ ನಿಮ್ಗೆ ನಾನು ಅಡ್ರೆಸ್ಸ್ನ ನಮ್ಮ ಮಂಗಲಪೇಟೆ ಕೊಟ್ಟಿದೆ ಮತ್ತು ನೀವು ಮಂಗಲ್ಪೇಟೆ ಬಂದ್ರಿ ನಾನು ಕಳ್ಹೋದ ಇವೆಲ್ಲ ಪರೇಶಾನೆ ಆಯ್ತದ ಅದಕ್ಕೆ ನ ಈಗ ಅಡ್ರೆಸ್ಸ್ ಸ್ವಲ್ಪ ಚೇಂಜ್ ಮಾಡ್ಲಾತ್ತೀನಿ ಪಟರ್ಜಿಗೆ ಬರ್ರಿ ನಮಗೂ ಈಜಿಯಾಗ್ತದ ನಿಮಗೂ ಈಜಿ ಆಯ್ತದ ಮತ್ತು ಆಟೋಗೆ ಏನು ಎಷ್ಟು ಹೇಳಾತ್ತೀರಿ ಅಯ್ ಹಂಡ್ರೆಡ್ ರುಪೀಸ್ ಬಹಳಾತ್ರೀ ನಾ ಪೇಷಂಟ್ಟಿದ್ದೆರಿ ಸೀನಿಯರ್ ಸಿಟಿಜನದ್ ಬರ್ತೆ ನೋಡ್ಬೇಕ್ರಿ ನೀವು ನೋಡಿದ್ರೆ ನಮ್ಗೆ ಹೇಳ್ಬೇಕು ಹ್ಯಾಂಗರೆ ಕಮ್ಮಿ ಮಾಡ್ರಿ ಕಮ್ಮಿ ಮಾಡಿ ಹೋಗ್ರಿ ನಾವು ಮುದಕ ಮನುಷ್ಯಾರಿದ್ದೇವು ಯಾಕಾಗಲ್ಲ ಅಲ್ಲಿಗೆ ಬರ್ಯಾ ನಾನು ಹಗುರ್ಗ ಬರ್ತೆ ನೋಡ್ರೀಗ ಬರ್ಲ್ಯಾಕ ಒಂದು ಹದ್ನೈದು ಹದ್ನೈದು ನಿಮಿಷ ಆಗ್ಬೋದ್ರಿ ಯಾಕಂದ್ರೆ ನಡ್ಕೊಂಡು ಬರಬೇಕಲ್ಲ ಪೇಷಂಟಿದ್ದೇವು ದವಾಖಾನಿ ಹೋಗೋದದ ಅದು ದಾವಾಖಾನಿ ಬಿಟ್ಟರಂದ್ರ ಮತ್ತಲ್ಲಿ ಟ್ರೀಟ್ಮೆಂಟ್ ತೋರಿಸ್ಕೊಂಡು ಬೇಕಾದರೆ ನಿಮ್ಗೆ ಫೋನ್ ನಂಬರ್ ಅದ ಮತ್ತು ಬೇಕಾದ್ರೆ ನಾನು ಆನ್ಲೈನ್ ಮಾಡ್ತೆ ಮತ್ತು ನೀವು ಕರ್ಕೊಂಡ್ಬರೋಂತ್ರಿ